ನನಗಂದ್ರ ಗುಲಾಬಿ ಹೂ ಅಂದ್ರ ಇಷ್ಟ ಗುಲಾಬಿ ಹೂವಿನ ಗಿಡ ಒಂದು ಬೆಳ್ಸೇನಿ ಅದರಿಂದ ಹತ್ತಾರು ಗುಲಾಬಿ ಹೂ ಆಕ್ಕವಾ ನಾ ಅದನ್ನ ನಾನು ಭಾಳ ಇಷ್ಟ ದೇವ್ರ್ಗ ಏರ್ಸುದಾತು ಸಾಯಿಬಾಬಂಗೆ ಫೊಟೋಕ ಏರ್ಸುದಾತು ಎಲ್ಲಾದುಕ್ಕು ಗುಲಾಬಿ ಹೂ ಮುಡ್ಕೊಳಕಂದ್ರ ಭಾಳ್ ಇಷ್ಟ ಆಮೇಲೆ ನನ್ನ ಮಗ ಪ್ಯಾರ್ಲೆ ಹಣ್ಣಿನ ಗಿಡ ಅಂದ್ರೆ ಭಾಳ ಇಷ್ಟ ಇನ್ನ ಪ್ಯಾರ್ಲೆ ಗಿಡಕ್ಕೆ ದಿನಾಲು ನೀರು ಹಾಕುದು ಹೂವು ಇದನ್ನ ಮಾಡೋದು ಅದರಿಂದ ಎಷ್ಟೋ ಗಿಡವನು ಬೆಳೆಸಿ ಪ್ಯಾರ್ಲೆ ಹಣ್ಣ್ ಕಾಯಿ ಆಗ್ಯವ ಪ್ಯಾರ್ಲೆ ಹಣ್ಣ್ ಆಕ್ಕವ ಮತ್ತು ಅದ್ರಕ್ಕ ನೀರು ಹಾಕಬೇಕು ದಿನ ಅದನ್ನ ಕಸ ತೆಗಿಯಬೇಕು ಸ್ವಚ್ಛತೆಯನ್ನ ಮಾಡ್ಬಕು ಅದಕ್ಕೆ ಇದನ್ನ ಮಾಡೋದರಿಂದ ಅದು ಚೆನ್ನಾಗಿ ಹೂವು ಬಿಟ್ಟು ಕಾಯಾಗಿ ಪ್ಯಾರ್ಲೆ ಹಣ್ಣ್ ಕಾಯಿಗಳು ಮಲ್ಲಿಗೆ ಹೂವಿನ ಗಿಡ ಅದವ ಮಲ್ಲಿಗೆ ಹೂವಿನ ಗಿಡಕ್ಕೆ ಮಲ್ಲಿಗೆ ಹೂವಿನ ಗಿಡಕ್ಕೆ ನೀರು ಹಾಕ್ತೇವಿ ಅದರಿಂದ ಅದು ಭಾಳ ಚಂದ ಹೂ ಬಿಡ್ತೆತಿ ಮಲ್ಲಿಗಿ ಹೂವನ ತಗದು ದೇವ್ರ್ಗ ಏರ್ಸ್ತೀವಿ ಅದುನ್ನು ಅದಕ್ಕೆ ಸಿಂಗಾರ ಹುಡುಗುರ್ಗೆ ಶಾಲಿ ಮಕ್ಕಳಿಗೆ ದೇವ್ರ್ಗ ಹಾಕ್ಕೊದು ಮಲ್ಲಿಗಿ ಹೂವಿನ ಮಾಲೆ ಕಟ್ಟಿ ಹಾಕ್ಕೊಳಕೆ ಕೊಡ್ತೀವಿ ಸಣ್ಣ್ ಮಕ್ಕಳಿಗೆ ನಾವು ಹಾಕೊತೀವಿ ಆಮೇಲೆ ಹೂವು ಎಷ್ಟು ಚಂದ ಆಕವಂದ್ರ ಚಂದ ಅಕ್ಕವ ಅದಕ್ಕೆ ಶೀಜನ್ ಇದ್ದಾಗ ಏಳು ಸುತ್ತಿನ ಮಲ್ಗೆ ಹೂ ಆಕ್ಕವ ಆಕ್ಕವ ಅಟ್ಟು ಚಂದ ಮಲ್ಗೆ ಹೂ ಅದಾವ ಇದ್ರದ್ದ ಒಂದು ಮಲ್ಗೆ ಹೂ ಐತಿ ಬಟ್ಲ ಹೂವಿನ ಮಲ್ಲಿಗೆ ಬರ್ತತಿ ಬಟ್ಲ ಹೂ ಚಂದ ಹೂ ಬಿಡ್ತವ ಹೂ ಹೂ ಚಂದ ಆಕ್ತವ ಅದ್ನುನು ದಿನಾಗಲು ದೇವ್ರ್ಗೆ ಹಚ್ಬೋದು ದ ಶಾವಂತ್ಗಿ ಹೂ ಶಾವಂತಿಗೆ ಹೂವಿನ ತೋಟ ಅಷ್ಟು ಚಂದ ಇಷ್ಟ ಜಾಗ ಇದ್ದರೂನು ಅದರಲ್ಲಿ ತೋಟವನ್ನ ಮಾಡ್ಬೋದು ತೋಟಗಾರಿಕೆಯಲ್ಲಿ ಅದರಲ್ಲೇ ತರಕಾರಿ ಬೆಳಿಬೋದು ಸಣ್ಣ ತೋಟ ವಿಟ ಸಣ್ಣದು ಜಾಗ ಇದ್ರುನುನು ದಿನಾಗಲು ಸ್ವಚ್ಛ ಮಾಡಿ ಕಸ ಹಾಕಿ ಗೊಬ್ಬರ ಹಾಕಿ ಹೂವಿನ ಗಿಡ ಬೆಳ್ಸ್ಬೋದು ಹಣ್ಣು ಹಂಪಲು ಗಿಡ ಬೆಳ್ಸ್ಬೋದು ಸೀತಾಫಲದ ಹಣ್ಣು ಬೆಳಸ್ಬೋದು ಒಂದು ವರುಷದಲ್ಲೆ ಸೀತಾಫಲ್ ಹಣ್ಣುಗಳು ಚೆನ್ನಾಗಿ ಬೆಳ್ಸದ್ರ ಒಂದು ವರ್ಷ್ದಲ್ಲೇ ಹಣ್ಣ್ ಆಗುತ್ತೆ ಕಾಯಿ ಬಿಡುತ್ತೆ ಹಣ್ಣಾಗತ್ತೆ ನಿಂಬೆ ಹಣ್ಣಿನ ತೋಟ ಮಾಡ್ಬೋದು ಸಣ್ಣ್ ಜಾಗದಲ್ಲಿ ಒಂದು ನಿಂಬೆ ಹಣ್ಣಿನ್ನು ಒಂದು ನಿಂಬೆ ಹಣ್ಣಿನ ಬೀಜ ಹಾಕಿ ಒಂದು ಕುಂಡ್ಲಿ ಒಳಗೆ ನಿಂಬಿ ಹಣ್ಣನ ಹಾಕಿ ಅದನ್ನ ಗಿಡವನ್ನ ಇದನ್ನ ಮಾಡಿದ್ರ ಅದು ಚೆನ್ನಾಗಿ ನಿಂಬೆ ಹಣ್ಣ ನಾಟತ್ತ ಅದು ನಾನು ತಗದು ಕಿಶಿಂದ ನಾವು ಹೊಲದಲ್ಲಿ ಹಾಕೊಂಡು ಅದನ್ನ ಇದನ್ನ ಮಾಡ್ಕೊಂಡ್ಬಿಟ್ಟರೆ ಸಣ್ಣ ಜಾಗದಲ್ಲಿ ಅದನ್ನ ಚೆನ್ನಾಗ್ ಬಿಡತ್ತೆ ಅದ್ನನು ಮಾಡ್ಕೊಂಡು ಗಿಡಕ್ಕೆ ಹಾಕಿ ಗಿಡಗಳ್ನ ಹಚ್ಚಿ ಬೆಳ್ಸೂದರಿಂದ ಇದನ್ನ ಮಾಡ್ಕೊಂಡು ಹೂವನ್ನ ಬೆಳಸ್ಬೋದು ಹೂವಿಲಿಂದ ಏನೋ ಒಂದು ಮಾಡ್ಬೋದು ಅದರಿಂದ ದೇವ್ರ್ಗ ದಕ್ಕುವಂಥ ಹೂಗಳು ಮನೆಯಲ್ಲೆ ಸಿಗ್ತಾವೆ ಕೊಂಡು ತರೊ ಆವಶ್ಯಕತೆ ಇರೋದಿಲ್ಲ ಹೂವನ್ನು ಯಾವ ರೀತಿಯಿಂದ ಬೆಳ್ಸಿದ್ದರು ಚೆನ್ನಾಗಿರು ನಿಂಬೆ ಹಣ್ಣು ಬೆಳ್ಸುದರಿಂದ ತೋಟದಲ್ಲಿ ನಿಂಬೆ ಹಣ್ಣು ಕೊಂಡು ತರೋವಂಥ ಆವಶ್ಯಕತೆ ಇರುವುದಿಲ್ಲ ಅದನ್ನೂ ಕೂಡ ನಾವು ಮನೆಯಲ್ಲೆ ಬೆಳ್ಸ್ಬೋದು ಸಣ್ಣ ಜಾಗ ಇದ್ದರೂನು ನಿಂಬೆ ಹಣ್ಣಿನ ಗಿಡ ಆಮೇಲೆ ಮಾಯ್ನ್ ಗಿಡ ಮಾವಿನ ಹಣ್ಣಂತು ಎಲ್ಲಾರಿಗು ಇಷ್ಟ ನಮ್ಮ ತೋಟದಲ್ಲಿ ನೂರ ಐವತ್ತು ಮಾವಿನ ಹ ಗಿಡ ಇದ್ದರೆ ಮಾವಿನ ಹಣ್ಣು ದೊಡ್ಡ ದೊಡ್ಡ ರೀತಿಯಿಂದ ಆಗುವ ಮಾವಿನ ಹಣ್ಣು ಎಲ್ಲ ಥರ ಮಾವಿನ ಹಣ್ಣುಗಳನ್ನ ಮನೆಯಲ್ಲೆ ಬೆಳಿತೀವಿ ಅದನ್ನ ಉಪ್ಪಿನಕಾಯಿ ಹಾಕ್ಬೋದು ಹಣ್ಣು ಹಾಕ್ಬೋದು ಹಂಗೆ ಮಾಡಿದ ನಂತರ ಹಣ್ಣಿನ ಶೇಖರಣೆ ಮಾಡ್ಕೊಂಡು ತಿನ್ಬೋದು ಎಲ್ಲ ಥರ್ದಿಂದ ಎಲ್ಲ ಹಣ್ಣುಗಳನ್ನ ರುಚಿ ರುಚಿಯಾಗಿ ಮನೆಯಲ್ಲೆ ಬೆಳ್ದ ಉಣ್ಬೋದು ನಮ್ಮ ಮಕ್ಕಳಿಗಂತೂ ಅಷ್ಟ ಹೋಗ್ತತಿ ಒಬ್ಬ ಮಗನ್ಗೆ ನೀರು ಹಾಕು ಗಿಡವನ್ನ ಬೆಳ್ಸ ಅಂದರೆ ದಿನಾಗಲು ಒಂದರಿಂದ ನಾಲ್ಕು ಗಿಡಕ್ಕೆ ನೀರು ಹಾಕ್ತೇವಿ ಅದ್ನನು ಮಾಡ್ತರ ನಮ್ಮ ಮನೆಯಲ್ಲಿ ಇರುದ ನಾಲ್ಕು ಜನ ಆದರು ನಾವು ಚಂದಾಗಿ ತೋಟವನ್ನ ಮಾಡ್ಕೊಂಡೇವಿ ಹಿತ್ತಲ್ದ ಒಳಗಿನ ಜಾಗದಾಗ ನಿಂಬೆ ಹಣ್ಣು ಬೆಳ್ಸೇವಿ ಪ್ಯಾರ್ಲೆ ಹಣ್ಣು ಬೆಳ್ಸೇವಿ ಸಂಪ್ಗೆ ಹೂ ಮಲ್ಗೆ ಹೂ ಶಾವಂತ್ಗೆ ಹೂ ಎಲ್ಲ ಹೂ ಹಣ್ಣು ಹೂವಿನ ಗಿಡಗಳ್ನ ಬೆಳ್ಸೇವಿ ಗಿಡುಗಳ್ನ ಬೆಳ್ಸುದರಿಂದ ಹೂವು ಚೆನ್ನಾಗಿ ಬಿಟ್ಟು ನಮ್ಮ ದೇವ್ರ್ಗ ಅನುಕೂಲ ಆಕ್ಕವ ದೇವ್ರಿಗೆ ಏರ್ಸ್ಬೋದು ಕೊಂಡು ತರೋದನ್ನ ತಪ್ತ ಅಮಾವಾಸಿ ಹುಣ್ಣಿಮೆ ದಿನಾತು ಪೂಜೆಕಾತು ಎಲ್ಲ ಥರನು ನಾವು ಮಾಡಿದರೆ ಚೆನ್ನಾಗಿ ಬರ್ತವ ಅದರನ್ನೂ ನಾವು ಹೊಂದಿಸಿ ಇದನ್ನ ಮಾಡಿ ಮನೆಯಲ್ಲಿ ಕಟ್ಟಿ ಮಾಲೆ ಮಾಡ್ಬೋದು ಮಾಲೆ ಮಾಡಿ ಮಾ ಒಬ್ರಿಗೆ ಒಬ್ಬರು ಸಹಾಯ ಮಾಡ್ಬೋದು ಇಲ್ದಾಗ ಇನ್ನೊಬ್ಬರಿಗೆ ಅವ್ರ್ಗ ಒಂದು ಮಾರು ಹೂ ಕೊಡ್ಬೋದ ನಾವು ನಮಗೆ ಒಂದು ಅದರಿಂದ ಆ ಹೂಗಳನ್ನ ಚೆನ್ನಾಗಿ ಇದನ್ನ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಅಷ್ಟು ಚಂದ ತೋಟ ಆರೈಕೆಯನ್ ಮಾಡ್ಕೊಂಡ್ರ ಆಸಕ್ತಿ ಹೊಂದಿದವ್ರ ನನ್ನ ಮಕ್ಕಳಿಗೆ ಬಹಳ ಇಷ್ಟ ಅದರಿಂದ ಅವ್ರ ಎಲ್ಲವನ್ನು ಗಿಡವನ್ನು ಬೆಳೆಸಿ ಆ ಗಿಡದಿಂದ ಅನ್ಕುಲತೆಗಳನ್ನ ಪಡೀತಾ ಇದ್ದಾರೆ ಅದ್ರ ಸಲುವಾಗಿ ನನಗೂ ತೋಟ ಹೂವಿನ ಗಿಡ ಬಾಳೆ ಹಣ್ಣಿನ ಗಿಡ ಬಾಳೆ ಗಿಡ ಎಲ್ಲವನ್ನು ನೋಡಿದ್ರ ಭಾಳ ಖುಷಿ ಆಗ್ತತಿ ಅದನ್ನ ನಾನ ತೊಗೊಂದು ಬಂದು ನಾವು ಮನೆಯಲ್ಲಿ ನೆಟ್ಟಿದ್ದರೂನುನು ಅನ್ಕುಲ ಆಗ್ತೈತಿ ಇದಕ್ಕೆ ಇಷ್ಟ ಜಾಗ ಇದ್ದರೂನುನು ನಾವು ಮಾಡ್ಕೋಬೋದು ಸಣ್ಣ ಸಂದ ಗೊಬ್ಬರಗಳನ್ ಹಾಕೋಬೋದು ಆಮೇಲೆ ಬೂದಿಯನ್ನ ಹಾಕಿ ಮಲ್ಗಿ ಹೂವಿ ಗಿಡಕ್ಕೆ ಬೂದಿ ನೀರನ ಹಾಕಿದ್ರ ಚೆನ್ನಾಗಿ ಬೆಳಿತವೆ ಮಲ್ಗಿ ಹೂವಿನ ಗಿಡದಿಂದ ಹೂ ತುಕೊಂಡು ದೇವ್ರಿಗೆ ಏರಿಸಲಿಕ್ಕೆ ಮನೇಲೆ ಮುಡ್ಕೊಳಿಕ್ಕೆ ಗುಲಾಬಿ ಹೂವಿನ ಗುಲಾಬಿ ಹೂ ದಿನಕ್ಕೆ ದಿನ ದಿನ ಬೆಳ್ಗು ಮುಂಜಾನೆ ಎದ್ದು ಒಂದ ತ ಲೀಟರ್ಗಟ್ಟಲೆ ನೀರು ಹಾಕಿದರೆ ಚೆನ್ನಾಗ್ ಬೆಳಿತವು ಅದ್ರನ್ನ ಬೆಳ್ಸುದರಿಂದ ಮುಂದೆ ಅನುಕೂಲ ಆಕತಿ ಯಾವ್ದು ಹೂ ಕೊಂಡು ತರಾಕೆ ಹೋದ್ರ ನೂರು ರೂಪಾಯಿ ಐವತ್ತು ರೂಪಯಿ ಇಪ್ಪತ್ತು ರೂಪಾಯಿ ಮಾರ್ನಂತೆ ಹೂ ತರ ತರ್ತಿರ್ತೀವಿ ಆದ್ರ ಮನೆಯಲ್ಲಿ ಬೆಳದ ಹೂವನ್ನ ನಾವು ಏರ್ಸಿದ್ರ ದೇವ್ರ್ಗಿ ಅರ್ಪಣೆ ಆಗತ್ತೆ ಮನೆಯಲ್ಲಿ ರೊಕ್ಕ ಉಳಿಯತ್ತೆ ಉಳಿತಾಯ ಮಾಡೋರಿಗಿಂತ ಇನ್ನು ಅನುಕೂಲ ಜಾಸ್ತಿ ಆಗತ್ತೆ ಅದನ್ನ ನಾ ನಾವು ಮಾಡೋದರಿಂದ ಭಾಳ ಮನೆಯಲ್ಲಿ ಅನುಕೂಲ ಆಗ್ತೈತಿ ಯಾವುದಕ್ಕೂ ನಾ ಹೊರಗೆ ಹೋಗಿ ತರ್ಬೇಕಂತ ಇರೋದಿಲ್ಲ ಪೂಜೆ ಟೈಮ್ನ್ಯಾಗ ಹಣ್ಗಳನ ತರ್ತೇವಿ ಹಣ್ಣ್ ಕೊಂಡು ತರೋಕ್ಕಿಂತ ಮನೆಯಲ್ಲಿ ಬೆಳದ ಹಣ್ಣನ ನಾವು ಪೂಜೆಗೆ ಇಡ್ತೀವಿ ಅವ ಅಷ್ಟವನ್ನು ಎಲ್ಲವನ್ನು ಪೂಜಕ್ಕೆ ಮನೆಯಲ್ಲೆ ತಯಾರು ಮಾಡದರೆ ರೊಕ್ಕ್ ಭಾಳ ಉಳಿತೈತಿ ಖರ್ಚದ ಇದನಾಗಂಗಿಲ್ಲ ಯಾವುದೋ ಹಣ ಉಳ್ಸುದ್ದುಕ್ಕು ಒಳ್ಳೆಯದಾಗತ್ತ ಹೆಣ್ಣು ಮಕ್ಳ ಯಾವುದೋ ರೀತಿಯಿಂದ ಒಂದು ತೋಟಗಾರಿಕೆಯನ್ನ ಮಾಡೋದರಿಂದ ಬಹಳ ಒಳ್ಳೆಯ ಕೆಲಸ ಆಕ್ಕವ ಅದರಿಂದ ನಾವು ಏನಾದರು ಮಾಡ್ಕೋಬೋದು ಮಾಡ್ಕಿಶಿಂದ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಮಾಡ್ಕೊಂದ್ ನಡಸ್ಕೋಬೋದು ಯಾವುದೋ ಕಾರ್ಣಕ್ಕುನುನು ಎಲ್ಲಾನು ಕೊಂಡ ತರ್ತೀವಿ ಪಾ ಅಂದ್ರ ಈಗಿನ ತುಟ್ಟಿ ಕಾಲದಲ್ಲಿ ಎಲ್ಲವು ವಜ್ಜಿ ಆಗ್ತತಿ ಚಂದಾಗಿ ಹೊಲ ತೋಟಗಾರಿಕೆ ಮಾಡೋದರಿಂದ ಭಾಳ್ ಖುಷಿ ಇರ್ತೈತಿ ತೋಟಗಾರಿಕೆ ಹೊಲ ಇಟ್ಟ ತೋಟಗಾರಿಕೆ ಮಾಡಬೇಕಂತಿಲ್ಲ ನಮ್ಮ ಹಿತ್ತಲಲ್ಲೇ ಗಿಡಗಳ್ನ ಬೆಳ್ಸ್ಬೋದು ಹೂಗಳನ್ನ ಹಚ್ಬೋದು ಹೂವಿನ ಗಿಡಗಳ್ನ ರೆಡಿ ಮಾಡ್ಕೋಬೋದು ಆದ್ದರಿಂದ ನಾವು ಇನ್ನು ಅನ್ಕುಲತೆಗಳನ್ನ ಪಡಿಬೋದು ಸೊಲ್ಪ ಜಾಗ ಇದ್ರುನ್ನ ಹಿತ್ತಲ್ನಲ್ಲಿ ಮೆಂತೆ ಸೊಪ್ಪು ಬೆಳ್ಕೋಬೋದು ತರಕಾರಿ ಬೆಳ್ಕೋಬೋದು ಕೊತ್ತಂಬ್ರಿ ಬೆಳ್ಕೋಬೋದು ಬೆಳ್ಕೋಬೋದು ಆಮೇಲೆ ಆ ಕರ್ಬೇವು ಗಿಡಾ ಬೆಳ್ಕೋಬೋದು ಇಷ್ಟು ತರ್ಕಾರಿಗಳ ಇಷ್ಟು ಹಣ್ಗಳು ಸಣ್ಣ ಸಣ್ಣ ಜಾಗದಲ್ಲೇ ಬೆಳ್ಕೋಬೋದು ಆಮೇಲೆ ಇದ್ರ ಗಿಡ ದಾಳಿಂಬೆ ಹಣ್ಣಿನ ಗಿಡ ಬೆಳ್ಸ್ಬೋದು ದಾಳಿಂಬೆ ಹಣ್ಣು ಮನೆಯಲ್ಲೇ ದಾಳಿಂಬೆ ಹಣ್ಣು ಚೆನ್ನಾಗಾಗತ್ತು ಅದ್ನು ಕೂಡ ಮನೆಯಲ್ಲೆ ಬೆಳಸಿ ಹಿತ್ತಲ್ದಲ್ಲೆ ಬೆಳಸ್ಬೋದು ಕುಂಡ್ಲಿ ಒಳಗೆ ಬದ್ನಿ ಹಣ್ಣ್ ಬದ್ನಿ ಕಾಯಿ ಬದ್ನಿ ಗಿಡ ಬೆಂಡಿ ಗಿಡ ಮತ್ತು ನೇರ್ಳೆ ಹಣ್ಣಿನ ಗಿಡ ಎಲ್ಲವನ್ನು ಹಿತ್ತಲ್ದಗೆ ಬೆಳ್ಸ್ಬೋದು ನಲ್ಲಿಕಾಯಿ ಗಿಡ ಬೆಳ್ಸ್ಬೋದು ಎಲ್ಲವನ್ನು ಬೆಳೆಸಿ ಉಪ್ಪಿನ್ಕಾಯಿ ಹಾಕೊಳ್ಲಿಕ್ಕೆ ಇದನ್ನ ಮಾಡಲಿಕ್ಕೆ ಎಲ್ಲಾದಕ್ಕೂ ಒಂದು ಅನುಕೂಲ ಆಗುತ್ತೆ ಎಲ್ಲಾ ಥರ್ದಿಂದ ನಾವು ಏನನ ಮಾಡುದರಿಂದ ಅನ್ಕೂಲ ಚಲೋ ಐತಿ ಅದನು ನಾವು ಮಾಡಕತ್ತಿಂದ ಎಲ್ಲಾದ್ಕುನುನು ನಮ್ಗ ಹಣ ಕೊಟ್ಟು ತಕೊಂಡ ತರಬೇಕು ಅನ್ನೋದ ಆವಶ್ಯಕತೆ ಇರೋದಿಲ್ಲ ಇದ್ದಾಗ ನಾನು ನಾವು ಮಾಡ್ಕೊಂಡು ಒಂದೊಂದು ಒಂದನ್ನ ಮನೆಯಲ್ಲಿ ಖುಷಿಯಿಂದ ಮಾಡ್ತೇವಿ ತೋಡಗಾರಿಕೆ ಮಾಡ್ಕೊಂದ ಭಾಳ ಖುಷಿ ಆಗ್ತತಿ ಮ ಬೆ ಬೀಜವನ್ನು ಚೆನ್ನಾಗಿ ಕೊತ್ತಂಬರಿ ಬೀಜ ಅವ್ರಿ ಬೀಜವನ್ನ ಹಾಕಿ ಅವ್ರಿ ಬಳ್ಳಿ ಬೆಳ್ಸ್ಬೋದು ಅವ್ರಿ ಕಾಯಿ ಬೆಳ್ಸ್ಬೋದು ಎಲ್ಲಾದ್ಕು ತೆ ಹಿತ್ತಲ್ದಲ್ಲಿ ತೆಂಗಿನ ಮರ ಬೆಳಸ್ಬೋದು ತೆಂಗಿನ ಮರದಿಂದ ತೆಂಗಿನ ಗಿಡವನ್ನ ಬೆಳಸಿ ಅದರಿಂದ ತೆಂಗಿನ ಕಾಯಿ ಪಡಿಬೋದು ಇನ್ನು ಅನೇಕ ವಸ್ತುಗಳನ್ನ ಬೆಳಸಿ ಮನೆಯಲ್ಲೆ ಎಲ್ಲವನ್ನು ತಯಾರು ಮಾಡ್ಕೋಬೋದು ತೋಟಗಾರಿಕೆಯಿಂದ ಬಹಳ ಖುಷಿ ಆಗ್ತತಿ ತೋಟಗಾರಿಕೆಯಲ್ಲಿ ಕುಟುಂಬದವ್ರು ಎಲ್ಲಾರು ಮಕ್ಕಳು ನಾವು ಕುಡಿ ನನ್ನ ಮಗ ಅಷ್ಟನ್ನು ಮಾಡಿ ಮನೆಯಲ್ಲಿ ಎಟ್ಟೋ ರೊಕ್ಕಗಳನ್ನ ಉಳ್ಸ್ತಾ ಇದ್ದಾನ ಆ ರೊಕ್ದಿಂದ ಏನೋ ಒಂದು ವಿಮೆಯನ್ ಮಾಡಲಿ ಜೀವ ವಿಮೆಯನ್ ಮಾಡಲಿ ಏನೊ ಮಾಡಲೊ ಒಂದು ಅಮೌಂಟನ ತುಂಬ್ತ ಇರ್ತನ ಅದರಿಂದ ಎಲ್ಲವು ಅನ್ಕೂಲ ಆಗಿದೆ ತೋಟಗಾರಿಕೆ ಮಾಡೋದರಿಂದ ಭಾಳ ಖುಷಿ ಐತಿ ಭಾಳ ಕೆಲಸ ಆಗ್ತವ ದೈ ಎಲ್ಲಾದುಕ್ಕುನುನು ನಾವು ಏನೇನೋ ಮಾಡಾಕೆ ಹೋದರೂ ಒಂದೊಂದ್ರಲ್ಲಿ ಒಂದೊಂದ್ ಖುಷಿ ಇರ್ತೈತಿ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮುಲಂಗಿ ಎಲ್ಲವನ್ನು ಕುಂಡ್ಲಿ ಒಳಗೆ ಬೆಳಸ್ಬೋದು ಆ ಕುಂಡ್ಲಿಯಿಂದ ಕುಂಡ್ಲಿ ಇಂದ ತಗದು ಇದನ್ನ ಮಾಡ್ಬೋದು ನಾವು ಅದರಿಂದ ನಾನು ಕುಂಡ್ಲಿ ಹಣ್ಣು ಹಂಪಲುಗಳನ್ನ ರೆಡಿ ಮಾಡ್ಕೊಂಡು ರಿಕಾರ್ಡ್ ಮಾಡಿಸಿ ಇದನ್ನ ಮಾಡಿಸಿ ಕೊಳ್ಬೋದು ಅದರಿಂದ ಯಾವುದಕ್ಕೂ ಒಳ್ಳೆಯದಾಗತ್ತೆ ಎಲ್ಲ ದೇವ್ರ್ಗೆ ಈ ತೋಟದ ಹೊಲದಿಂದ ಎರಡೇ ಎರಡು ಖುಷಿಯಾಗತ್ತೆ ಅದನನ್ನ ನಾವು ಶ್ರದ್ಧೆ ಭಕ್ತಿಯಿಂದ ತೋಟದಲ್ಲಿ ಬೆಳ್ಸಿದ್ದಾದರೆ ನಮಗ ಎಷ್ಟೊ ಅನ್ಕೂಲ ಆಗತ್ತೆ ಅದರಿಂದ ಯಾವ ಯಾವ ಅನ್ಕೂಲ್ಗಳನ್ನ ನಾವು ಪಡ್ಕೊಂಡು ಕಿಶಿಂದ ಮಾಡ್ಬೋದು ಅದರಿಂದ ಇನ್ನು ಅನೇಕ ಥರದ ಮಾಲೆ ಹೂವು ಹಣ್ಣು ಕಾಯಿ ಎಲ್ಲವನ್ನು ಮನೆಯಲ್ಲೆ ಪಡದ್ಬಿಟ್ಟರೆ ಏನು ಕಷ್ಟ ಇರೋದಿಲ್ಲ ತರಕಾರಿ ಸಹಿತವಾಗಿ ಎಲ್ಲವು ನಮ್ಗೆ ಇದನ್ನ ಆಗ್ಬಿಡ್ತೈತಿ ಅದರಿಂದ ಯಾವುದಕ್ಕೂ ಏನು ಬೇಜಾರು ತೋಡಗಾರಿಕೆ ಮಾಡೋದರಿಂದ ಭಾಳ್ ಖುಷಿ ಆಗುತ್ತೆ ಅದನ್ನ ಮಾಡ್ಕೊಂದ ಹಣಾನು ಉಳ್ಸ್ಬೋದು ಜೀವವಾನು ನಡೆಸ್ಬೋದು ಇದ್ದರಂತೆ ಎಲ್ಲ ಮಕ್ಕಳು ನಮ್ಮ ಮಕ್ಕಳಂತೂ ಮಾಡಲಿ ಚೆನ್ನಾಗಿ ದುಡಿಯಲಿ ಚೆನ್ನಾಗಿರುವಂಥ ಹೂಗ್ ಹಣ್ಣುಗಳನ್ನ ಬೆಳಸ್ರಿ ಮನೆ ಹಿತ್ತಲ್ದಲ್ಲಿ ಬೆಳಸ್ರಿ ಕುಂಡ್ಲಿ ಒಳಗ ಬೆಳಸ್ರಿ ಕುಂಡ್ಲಿ ಒಳಗೆ ಎಲ್ಲ ಥರದ್ ತರಕಾರಿ ಬೆಳೀಬೋದು ಕುಂಡ್ಲಿ ಒಳಗೆ ಗಿಡ ಹಚ್ಬೋದು ಕುಂಡ್ಲಿ ಒಳಗ ಎಲ್ಲವನ್ನು ಮಾಡ್ಬೋದು ಶಾವಂತ್ಗಿನ ಗಿಡ ಮಲ್ಗಿ ಹೂವಿನ ಗಿಡ ಎಲ್ಲಕ್ಕು ಹೂ ಬಿಟ್ರ ಎಷ್ಟು ಹಬ್ಬಕ್ಕು ಸಿಗ್ತೈತಿ ಈ ದೊಡ್ಡ ದೊಡ್ಡ ಹಬ್ದಾಗ ದೊಡ್ಡ ದೊಡ್ಡ ಹೂ ತರ್ತ ಇರ್ತೀವಿ ಅಂಥಾ ಹೂ ತರೋದನ್ನ ನಿಂದರ್ಸ್ಬಿಟ್ಟು ಇಂಥಾವ್ ಬೆಳದ್ಬಿಟ್ರ ನಮ್ಗ ಅದ ಲೆಕ್ಕ ನಮ್ಗೆ ಉಳ್ಕೊಂಡು ಹೋಗತ್ತೆ ಅದರಿಂದನೇ ಹೌದು ಏನನ್ನಾದರು ನಮ್ಗ ಹಬ್ದೊಳಗ ಅನ್ಕೂಲ ಆಗತ್ತಿ ಎಲ್ಲಾದಕ್ಕು ಖುಷಿಯಿಂದ ಇರ್ತೀವಿ ಅದ ಅಮೌಂಟ್ ಮತ್ತೊಂದು ಏನ್ರ ಸಾಮಾನು ಕೊಳ್ಬೋದು ಅದ ಅಮೌಂಟ್ನಿಂದ ಅಷ್ಟುನು ನಾವು ಹೇಳಿ ಬಯ್ಸ್ತಿವಿ ಅದರಿಂದ ಎಲ್ಲರು ಖುಷಿಯಿಂದ ಹಬ್ಬ ಮಾಡ್ಬೋದು ಖುಷಿಯಿಂದ ನಡಸ್ಬೋದು ಅನ್ನೋದಕ್ಕೆ ನಾವು ಸಾಕ್ಷಿ ನನ್ನ ಮಗಾಂದ ಖುಷಿನೆ ನನ್ನ ಖುಷಿ ಅಂತ ತಿಳ್ಕೊಂಡು ಮುಗ್ಸಿ